ಹಾಂ ಯಾರು ಹಾಂ ಹೌದೌದು ಹಾಂ ಹೇಳಿ ಹಾಂ

ಹಾಂ ನಿಮಗ್ಯಾಕೊ ಹೆದರಿಕೆ ಶುರುವಾಗಿಬಿಟ್ಟಿದೆ ಈಗ ಅದು ಕೋವಿಡ್ ಸೀಸನ್ನು ಹಾಂಗೆ ಇರಬೋದು ಅಂತಹೇಳಿ ಅಲ್ವ ಹ್ಞೂ ಏನೂ ಹೆದ್ರಕ್ಕೆ ಹೋಬೇಡ್ರಿ ಹೆದ್ರಿಕೊಂಡುಬಿಟ್ರೆ ಏನಾಗಿಬಿಡುತ್ತೆ ಅಂದರೆ ಈಗ ಮೈಂಡ್ ಸ್ಟ್ರೆಸ್ ಮೇಲೆ ನಡೀತಾ ಇರೋದು ಈಗ ಈ ಕೋವಿಡ್ ಅಂದ ತಕ್ಷ್ಣ ನೀವೇನೂ ಹೆದ್ರಬೇಕಂತೇನಿಲ್ಲ ಈಗ ಹಾಂ ಹಾಂ ಈಗ ಎಲ್ರಿಗೂ ಬರಲೇಬೇಕು ಹಂಗೇನಿಲ್ಲ ಅದು ಸ್ವಲ್ಪ ಇಮ್ಯೂನಿಟಿ ಏನಾರು ಕಡಿಮೆ ಇತ್ತು ಅಂದರೆ ಈ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ಗೀಲ್ಡ್ ಎಲ್ಲ ಅಟ್ಯಾಕ್ ಆಗುತ್ತೆ ಈಗ ಅದಕ್ಕೆಲ್ಲ ಟ್ಯಾಬ್ಲೆಟ್ಸು ಇಂಜೆಷನ್ಸ್ ಎಲ್ಲ ಇದೆ ನೀವೇನೂ ಅಷ್ಟೇನು ಹೆದರಬೇಕಂತೇನಿಲ್ಲ ಈಗೇನು ನಿಮಗೆ ಮೈ ಕೈ ನೋವು ಜ್ವರ ಮತ್ತು ಮತ್ತು ಸ್ವಲ್ಪ ಶೀತ ಹ್ಞೂ ಹ್ಞೂ ಹ್ಞೂ ಹೌದಾ ಹೌದಾ ಸರಿ ನೀವೊಂದು ಕೆಲಸ ಮಾಡಿ ನಾಳೆ ನನ್ನ ಕ್ಲಿನಿಕ್ ಬರ್ರಿ ಹೆದರಿಕೆ ಅಂತ ಅನ್ಸಿದ್ರೆ ನೀವು ಇವಾಗ ಬಂದ್ರೂ ಅಡ್ಡಿಲ್ಲ ಆಯ್ತಾ ಬಂದು ಅದಕ್ಕೊಂದು ಟೆಶ್ಟ್ ಇದೆ ಅದನ್ನು ಟೆಶ್ಟ್ ಮಾಡಿ ನಿಮಗೆ ಅದೇನೇನು ಬೇಕು ಇನ್ಶಲಿಂದೂ ಟ್ಯಾಬ್ಲೆಟ್ಸ್ ಅವೆಲ್ಲ ಕೊಡ್ತೀನಿ ನೀವೀಗ ಏನಂತೆ ಹೇಳಿದರೆ ನೀವು ಮಾಸ್ಕ್ ಒಂದು ಕಂಪಲ್ಸರಿ ಹಾಕ್ಕೊಂಡ್ಬಿಡಿ ಆಯ್ತಾ ಮತ್ತೆ ಬೇರೆಯವರತ್ರ ಮಾತಾಡ್ತಾಯಿರುವಾಗ ನಿಮ್ಮನೆಲ್ಲಿ ಒಪೊಸಿಟ್ ಮಾತಾಡೋಕ್ಕೆ ಹೋಬೇಡಿ ಹಾಂ ಮತ್ತೆ ಎಲ್ರಿಗೂ ಒಂದೇ ಸಲ ಆಯ್ತು ಅಂದರೆ ಮತ್ತದು ಸ್ವಲ್ಪ ಜಾಸ್ತಿಯಾಗ್ತಾ ಹೋಗ್ಬಿಡುತ್ತೆ ಈಗ ನೀವು ಒಂದು ಹದ್ನೈದು ದಿನ ಕ್ವಾರಂಟೈನಾಗಿ ಒಂದು ರೂಮಲ್ಲಿ ಸಪ್ರೇಟ್ ಇದ್ದುಬಿಡಿ ಆಯ್ತಾ ಹ್ಞೂ ಈಗ ಬಂದು ನನತ್ರ ಒಂದಿಷ್ಟು ಟೆಶ್ಟ್ ಮಾಡಿಸಿ ಅದು ಕನ್ಫಮೇಷನ್ ಅಲ್ಲೆ ಸಿಕ್ಬಿಡುತ್ತೆ ನಿಮಗೇನು ಆವಾಗೇನೂ ಹೆದರಿಕೆ ಇರೊಲ್ಲ ಕನ್ಫಮೇಷನ್ ಸಿಕ್ಕಿದ್ರೂ ನೀವು ಈ ಹದಿನೈದು ದಿನ ಪ್ರಿಕಾಶನ್ಸ್ ತೊಗೊಳೋದು ತೊಗೊಳ್ಲೇಬೇಕು ಆಯ್ತಾ ಆ ವೈರಸಿಗೆ ಇರೋದೇ ಪವರು ಒಂದು ಫಿಫ್ಟೀನ್ ಡೇಸ್ ಇರತ್ತದು ಅದು ಫಿಫ್ಟೀನ್ ಡೇಸ್ ಒಳಗೆ ನೀವು ಚ್ಯೂರ್ ಆಗಿಲ್ಲಾಂಥೇಳಿದ್ರೆ ಅದು ಸ್ವಲ್ಪ ಇನ್ಫೆಕ್ಷನ್ ಅದೇ ಅಂತ ಒಂದು ಇದಾಗುತ್ತೆ ಅದಗೋಸ್ಕರ ನೀವೇನು ಮಾಡಿ ಅಂತಹೇಳಿದ್ರೆ ಒಂದು ಫಿಫ್ಟೀನ್ ಡೇಸೂ ನಂದು ಟೆಶ್ಟ್ ಆದಮೇಲೆ ಹದಿನೈದು ದಿನ ಮನೆಲ್ಲಿ ಕ್ವಾರಂಟೈನ್ ಆಗಿಬಿಡಿ ಯಾರತ್ರ ಇದು ಮಾಡೋದು ಹೋಗಬೇಡಿ ಊಟ ಗೀಟ ಎಲ್ಲ ಸಪ್ರೇಟಾಗಿ ಅಲ್ಲೆ ಮಾಡ್ಕೊಂಡು ನೀವೇ ಒಂದು ಸಪ್ರೇಟ್ ನಿಮ್ದು ಇದನ್ನು ಸ್ನಾನ ಆಗಲಿ ಅದೆಲ್ಲ ಒಂದು ಸಪ್ರೇಟ್ ಮಾಡ್ಕೊಂಬಿಡಿ ಆಯ್ತಾ ಆಮೇಲೆ ಮತ್ತೆ ಹೆದರಬೇಕಂತೇನಿಲ್ಲ ನೀವು ಆದರೆ ಹ್ಞೂ ಇಲ್ಲಲ್ಲಿ ಅದೂ ಮೀಡ್ಯಾದವರು ಸ್ವಲ್ಪ ಐಲೆಟ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ ಈಗ ಅರ್ಧ ಜನ ಹೆದ್ರಿಕೊಂಡೇ ಸುಮಾರು ಜನ ಹೋಗ್ಬಿಟ್ರು ಈಗ ಹಾಂ ಅದಕ್ಕೆ ನೀವು ಫಶ್ಟ್ ಧೈರ್ಯ ತೊಗೊಳ್ಬೇಕು ಧೈರ್ಯ ತೊಗೊಂಡಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ ಹಾಂ ಹ್ಞೂ ಆಗ ನೀವು ಅಲ್ಲಿ ಒಂದು ಕೆಲಸ ಮಾಡಿ ಬಂದು ಟೆಶ್ಟಿಂದೊಂದು ಮುಗಿಸ್ಕೊಂಡು ಹೋಬಿಡಿ ಸಲ ನಾಳೆ ನೋಡಿರಿ ನಿಮ್ಮ ಇದು ನಿಮಗೆ ಹೆದ್ರಿಕೆ ಭಾಳ ಆಗ್ತದೆ ನಾನಿಲ್ಲ ನಂಗೆ ಮುಗಿಸ್ಲೇಬೇಕು ಅಂದರೆ ಈಗ ಸಂಜೆ ಬರೋಕ್ಕೆ ಅಡ್ಡಿಲ್ಲ ಈಗ ಸ್ವಲ್ಪ ರಶ್ ಇರುತ್ತೆ ಆದರೂ ಒಂದು ಸ್ವಲ್ಪ ಅಟೆಂಡ್ ಮಾಡ್ತೀನಿ ನಿಮಗೆ ನೀವೇ ಬಂದು ಒಂದ್ಸಲ ನಿಮ್ಮ ಟೆಶ್ಟಿಂಗೊಂದೆಲ್ಲ ಮುಗಿಸ್ಕೊಂಡು ಹೋಬಿಡಿ ಆಮೇಲೆ ಉಳ್ದಿದ್ದು ಏನಂತಹೇಳಿ ನಿಮಗೆ ನಾಳೆ ಡಿಟೇಲ್ಸ್ ಸಿಗುತ್ತೆ ಇದರದ್ದು ಆಮೇಲೆ ನಮ್ದು ಏನಂಥೇಳಿ ಫೈನಲ್ ಮಾಡೋಣ ಹೌದಾ ಹ್ಞೂ